ಹಲೋ ನಮಸ್ತೆ ಡಾಕ್ಟರ್ ಇವತ್ತು ಎಷ್ಟು ಗಂಟೆಗೆ ಬರ್ತೀರಾ ಮಾರ್ನಿಂಗು ಆಸ್ಪೆಟಲ್ಗೆ

ಹಾಂ ನಿನ್ನೆನೂ ಬಂದು ಅದು ತುಂಬ ಹೊಟ್ಟೆ ನೋವು ಒನ್ ಮಂತಿಂದಾ

ಬಂದು ಹೋಗಿದ್ದೆ ಒಂದು ಸಲ ಮತ್ತು ಮೊನ್ನೆನೂ ಬಂದಿದ್ದೆ ನೀವು ಇರಲಿಲ್ಲ

ಆಂ ಸೈಡ್ ಹೊಟ್ಟೆ ನೋವು ಬರುತ್ತೆ ಹಾಂ ಮ್ಯಾಮ್ ತುಂಬ ಪೇಯ್ನ್ ಇದೆ ಹಾಂ ಸರಿ ಹಾಂ ಮ್ಯಾಮ್

ಹಾಂ ಇಲ್ಲ ಇಲ್ಲ ಹೊಟ್ಟೆ ನೋವು ಅಷ್ಟೇ ತಡೆಯಕ್ಕೆ ಆಗೋಲ್ಲ ತುಂಬ ಹೊಟ್ಟೆ ನೋವು ಅದು ಇದೆ ಇನ್ನೂ ಕುಡೀತಾನೆ ಇದ್ದೀನಿ ಆದರೂ ನೋವು ಕಮ್ಮಿ ಆಗಿಲ್ಲ ಹಾಂ

ಹಾಂ ಹಾಂ ಓಕೆ ಮ್ಯಾಮ್ ಹಾಂ ಓಕೆ ಮ್ಯಾಮ್ ನಾವು ಮೂರು ಗಂಟೆಗೆ ಬರ್ತೀವಿ ಹಾಂ ನೀವು ಫ್ರೀ ಇರ್ತೀರಲ್ಲವ ಅವಾಗ